ನಾನು ತಗೊಂಡ ಮೊದಲ ವಸ್ತು ಅಂದರೆ ಅದು ಮೊಬೈಲ ಮೊಬೈಲ್ನಿಂದ ನನಗೆ ತುಂಬ ಉಪಕಾರವಾಯಿತು ಮೊಬೈಲ ನನ್ನ ಶೈಕ್ಷಣಿಕ ವ್ಯವಸ್ಥೆಗೆ ಒಂದು ಹೊಸ ಆಯಾಮವನ್ನು ತಂದು ಕೊಟ್ಟಿತು ಅಂತ ಹೇಳಿದರೆ ಕೂಡ ತಪ್ಪಾಗಲಿಕ್ಕಿಲ್ಲ ಮೊಬೈಲಿಂದ ನಾನು ದಿನ ದಿನ ಹೊಸ ಹೊಸ ವಿಚಾರಗಳನ್ನು ಕಲೀತಾ ಹೋದೆ ಮೊಬೈಲ್ನಿಂದಾಗಿ ನಾನು ಯಾವ ರೀತಿ ನಾನು ನನ್ನ ವಿದ್ಯಾಭ್ಯಾಸದಲ್ಲಿ ಉನ್ ಉನ್ನತಿಯನ್ನು ತಂದ್ಕೊಳ್ಬೋದು ಅನ್ನೋದನ್ನು ಸಹ ಕಲ್ತಿದ್ದು ನಾನು ಮೊಬೈಲಿನಲ್ಲೇ ಅಂದರೆ ನಮಗೆ ಲಾಕ್ಡೌನ್ ಆದ ಸಮಯದಲ್ಲಿ ಮೊಬೈಲ್ ನಮಗೆ ತುಂಬ ಸಹಾಯ ಮಾಡಿತ್ತು ಮೊಬೈಲ್ನಿಂದಾಗಿ ನಾವು ಮನೆಯಲ್ಲಿಯೇ ಕುಳಿತು ಹೊಸ ಹೊಸ ಕೆಲಸಗಳನ್ನು ಮಾಡ್ಬೋದು ಯಾವ ರೀತಿ ಅಡುಗೆ ಮಾಡ್ಬೋದು ಅನ್ನುವುದನ್ನು ಸಹ ಕಲ್ತಿದ್ದು ನಾವು ಮೊಬೈಲಿನಲ್ಲಿ ಮೊಬೈಲ ನಮ್ಮ ಶೈಕ್ಷಣಿಕ ವ್ಯವಸ್ಥೆಗೆ ಬಹಳ ಅಗತ್ಯತೆ ಇದೆ ಅಂದರೆ ನಮಗೆ ಶಾಲೆಯಲ್ಲಿ ಅಂದರೆ ನಮ್ಮದು ವಿದ್ಯಾಲಯದಲ್ಲಿ ಏನಾದರು ಒಂದು ಬರೀಲಿಕ್ಕೆ ಕೊಡ್ತಾರೆ ಅಥವಾ ಹೊಸ ಹೊಸ ರೀತಿಯನ್ನು ಕಂಡು ಹಿಡೀಲಿಕ್ಕೆ ಕೊಡ್ತಾರೆ ಆಗ ನಮಗೆ ಅಂದರೆ ಗ್ರಂಥಾಲಯವನ್ನು ಹುಡುಕಿಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಅಂದರೆ ನಾಳೆ ಒಳಗೆ ನಮಗೆ ಬೇಕು ಅಂತ ಹೇಳ್ತಾರೆ ಆಗ ನಮಗೆ ಸಹಾಯಕ್ಕೆ ಬರೋದು ಮೊಬೈಲು ಆ ಮೊಬೈಲ್ನಿಂದಾಗಿ ನಾನು ಹೊಸ ಹೊಸ ವಿಷಯಗಳನ್ನೆಲ್ಲ ಕಂಡುಕೊಳ್ತೇನೆ ಅಂದರೆ ನನಗೆ ಎಂತೆಲ್ಲ ಬೇಕು ಎಂತೆಲ್ಲ ಬರೀಬೇಕು ಅನ್ನೋದನ್ನೆಲ್ಲ ನಾನು ಕಂಡುಕೊಳ್ಳೋದು ಮೊಬೈಲ್ನಲ್ಲೇ ನಾನು ತಗೊಂಡ ಮೊದಲ ವಸ್ತು ಮೊಬೈಲ ನನಗೆ ತುಂಬ ಸಹಾಯಕವಾಗಿದೆ ಮತ್ತು ನಾನು ಮೊಬೈಲ್ನಿಂದಾಗಿ ಒಳ್ಳೆ ಒಳ್ಳೆ ವಿಷಯಗಳನ್ನು ಕಲಿತುಕೊಂಡೆ ಮೊಬೈಲ್ನಿಂದ ಮೊಬೈಲ್ನಿಂದಾಗಿ ಅಂದರೆ ಸೌಂದರ್ಯ ವರ್ಧಕಗಳನ್ನು ಕೂಡ ಕಂಡುಕೊಂಡೆ ಮತ್ತು ಈಗ ಅಂದರೆ ದಪ್ಪ ಆಗಲಿಕ್ಕಾಗ್ಲಿ ಸಪುರ ಆಗಲಿಕ್ಕಾಗ್ಲಿ ಯಾವುದಾದರು ಒಂದು ಒಳ್ಳೆ ಮದ್ದುಗಳನ್ನು ಕಂಡುಕೊಂಡೆ ಮತ್ತು ಯಾವ ರೀತಿಯ ಹೊಸ ಹೊಸ ವಿನ್ಯಾಸದ ಅಡುಗೆಗಳನ್ನು ಮಾಡ್ಬೌದು ಅನ್ನೋದನ್ನು ನಾನು ಕಲಿತುಕೊಂಡೆ ಮತ್ತು ನಮಗೆ ಅಂದರೆ ಒಂದು ಊರಿಗೆ ಹೋದ ಮೇಲೆ ನನಗೆ ಗೊತ್ತಾಗೋದಿಲ್ಲ ನಾನೀಗ ಎಲ್ಲಿ ಹೋಗ್ತಿದ್ದೇನೆ ಅಂದರೆ ನನಗೆ ಸರಿಯಾದ ದಾರಿ ಗೊತ್ತಿರೋದಿಲ್ಲ ಹಾಗಾಗಿ ಮೊಬೈಲ್ನಿಂದ ಮ್ಯಾಪುಗಳ ಮೂಲಕ ಸಹ ನನಗೆ ತುಂಬ ಸಹಾಯಕವಾಗಿದೆ ಅಂದರೆ ನನಗೆ ಯಾವುದಾದರು ಒಂದು ದಾರಿ ಗೊತ್ತಿಲ್ಲದಿದ್ದರೆ ಮೊಬೈಲ್ನಲ್ಲಿ ಮ್ಯಾಪನ್ನು ಯೂಸ್ ಮಾಡಿ ನಾನು ಕೆಲವು ಕಡೆಗೆ ಹೋಗಿ ಬಂದಿದೇನೆ ಅದಲ್ಲದೇ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಂದು ಆನ್ಲೈನ್ ಬ್ಯಾಂಕಿಂಗ್ ಮೂಲಕ ಹಣ ಕಳಿಸಲಿಕ್ಕೆ ಸಹ ತುಂಬ ಸಹಾಯಕಾರಿಯಾಗಿದೆ ಮತ್ತು ಮೊಬೈಲ್ ಫೋನು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಅಂದರೆ ನಮಗೆ ತುಂಬ ಅಗತ್ಯತೆ ಅಂದರೆ ವಿದ್ ಮೊಬೈಲ್ನಿಂದಾಗಿ ನಾವು ಯಾವುದೇ ಒಂದು ನಮಗೆ ಯಾವುದೇ ಒಂದು ಬಾಷೆ ಬರಲಿಕ್ಕಿಲ್ಲ ಅದ್ರ ಅದನ್ನು ಸಹ ನಾವು ಮೊಬೈಲ್ ಫೋನಲ್ಲಿ ಕಲಿತೇವೆ ಮತ್ತು ಮೊಬೈಲ್ ಫೋನ್ನಿಂದಾಗಿ ನಾನು ಈಗ ಕೆಲಸ ಸಿಗುವ ಸಮಯಕ್ಕು ಹಾಗೆ ಮೊಬೈಲ್ ಫೋನ್ ನನಗೆ ತುಂಬ ಸಹಕಾರಿಯಾಗಿದೆ ಅಂದರೆ ಎಲ್ಲಿ ಎಲ್ಲ ಹೊಸ ಹೊಸ ರೀತಿಯ ಕೆಲಸಗಳಿವೆ ಉನ್ನತ ಮಟ್ಟದ ಸಂಬಳ ಸಿಗುವ ಕೆಲಸಗಳು ಇದೆ ಅನ್ನೋದನ್ನು ಸಹ ನಾನು ಕಲಿತುಕೊಂಡದ್ದು ಮೊಬೈಲ್ನಿಂದಲೇ ಮತ್ತು ಮೊಬೈಲ್ ನನಗೆ ತುಂಬ ಸಹಕಾರಿಯಾಗಿದೆ ಮತ್ತು ನಾನು ಮೊಬೈಲ್ನಿಂದಾಗಿ ಎಲ್ಲರೂ ಹೇಳ್ತಾರೆ ಮೊಬೈಲ್ನಿಂದಾಗಿ ಎಲ್ಲ ಕೆಟ್ಟದಾಗ್ತಿದೆ ಅಂತ ಆದರೆ ನನಗೆ ಮೊಬೈಲ್ ಫೋನಿಂದ ಒಳ್ಳೇದೆ ಆಗಿದೆ ಮೊಬೈಲ್ ಫೋನಿಂದಾಗಿ ನಾನು ಹೊಸತು ರೀತಿಯ ಅಡುಗೆಗಳನ್ನು ಕಲಿತುಕೊಂಡಿದೇನೆ ಅದಲ್ಲದೇ ಹೊಸ ಹೊಸ ರೀತಿಯ ಆಟಗಳನ್ನಾಡಲು ಕಲಿತಿದ್ದೇನೆ ಮತ್ತು ಮೊಬೈಲ್ನಿಂದಾಗಿ ನಾನು ಬೇರೆ ಬೇರೆ ಊರಿಗೆ ಹೋಗುವುದನ್ನು ಕಲಿತಿದ್ದೇನೆ ಅದಲ್ಲದೇ ಮೊಬೈಲ್ ಫೋನ್ನದ್ದು ಮ ಮುಖ್ಯವಾದ ಅಗತ್ಯತೆ ಏನಂದರೆ ಅದು ನಮಗೆ ಯಾವುದೇ ಒಂದು ವಿಷಯದ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದಿದ್ರೆ ನಾವು ಮೊಬೈಲ್ ಫೋನಲ್ಲಿ ನಾವು ಒಂದು ಅದನ್ನು ಸರ್ಚ್ ಮಾಡೋದರ ಮೂಲಕ ನಾವು ಒಳ್ಳೆ ಒಳ್ಳೆ ಮಾಹಿತಿಗಳನ್ನು ಪಡೆದುಕೊಳ್ಬೋದು ಅದಲ್ಲದೇ